ಹದಿನೆಂಟು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂದು ಲಕ್ಷದ ಸಾವಿರದ ನೂರು ಹದಿನೆಂಟು ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೊಂದು ಎರಡು ಲಕ್ಷದ ಎಂಟುನೂರ ಎಂಬತ್ತೊಂಬತ್ತು ಎರಡು ಲಕ್ಷದ ಎಂಟು ಸಾವಿರದ ಎಂಟ್ನೂರ ಎಂಬತ್ತೊಂಬತ್ತು ಮೂರು ಲಕ್ಷದ ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತೆಂಟು ನಾಲ್ಕು ಲಕ್ಷದ ನಾನ್ನೂರ ನಲವತ್ತೊಂಬತ್ತು ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಆರು ಲಕ್ಷದ ಅರವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಏಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಒಂಬತ್ತು ಲಕ್ಷ ದ ಒಂಬೈನೂರ ತೊಂಬತ್ತೊಂಬತ್ತು ಒಂಬತ್ತು ಲಕ್ಷದ ತೊಂಬತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಏಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಹದಿಮೂರು ಸಾವಿರದ ಆರುನೂರ ಅರವತ್ತಾರು